ಆಟವೆಂದರೆ ಬರುವುದು ಬಾಲ್ಯದ ಒಂದು ದಿನಗಳು ಬಾಲ್ಯದಲ್ಲಿ ಕಳೆದ ದಿನಗಳು ಯಾರೂ ಮರೆಯು ಆಗುದಿಲ್ಲ ಹಾಗೆಯೇ ನಾನು ಸಹ ಬಾಲ್ಯದಲ್ಲಿ ಹಲವು ಆಟಗಳನ್ನು ಆಡಿದ್ದೇನೆ ಅದರಲ್ಲಿ ಗಿಲ್ಲಿದಾಂಡು ಇದು ನಾನು ಮತ್ತು ನನ್ನ ಸ್ನೇಹಿತರೊಂದಿಗೆ ಆಟ ಆಡುತ್ತಿದ್ದೆ ಇದು ತುಂಬ ಮಜಕರವಾಗಿತ್ತು ಹಾಗೂ ತುಂಬ ಸಮಯದವರೆಗೂ ಈ ಆಟವನ್ನು ಆಡಿದ್ದೇವೆ ಅದಂತೆಯೇ ಮರಕೋತಿ ಆಟವು ಸಹ ಮರಕೋತಿ ಆಟದಲ್ಲಿ ಎಲ್ಲರೂ ಮರವನ್ನು ಏರಿ ಕುಳಿತು ಕೊಂಡಿದ್ದೆವು ಮರ ಹತ್ತುವುದು ಮತ್ತು ಇಳಿಯುವುದು ಆ ಬಾಲ್ಯದಲ್ಲಿ ಕಲಿತೆವು ಅದರಂತೆಯೇ ಗಿಲ್ಲಿದಾಂಡು ಗಿಲ್ಲಿದಾಂಡು ಸಹ ತುಂಬ ಮಜಕರವಾಗಿತ್ತು ಒಂದು ತಂಡ ಮತ್ತೊಂದು ತಂಡ ಎರಡು ತಂಡಗಳು ಈ ಆಟದಲ್ಲಿ ಪ್ರತಿನಿಧಿಸಿದ್ದವು ಅದರಲ್ಲಿ ಒಂದು ತಂಡ ಆಟವನ್ನು ಆಡುತ್ತಿರುವಾಗ ಮತ್ತೊಂದು ತಂಡ ಆ ಆಟದಲ್ಲಿ ಅವರನ್ನು ಸೋಲಿಸುವುದನ್ನು ಕಲಿಯುತ್ತಿತ್ತು ಅದೇ ಥರ ಗೋಲಿ ಆಟವು ಸಹ ಗೋಲಿ ಆಟವು ತಮ್ಮ ತಮ್ಮ ಗೋಲಿಗಳನ್ನು ಒಂದು ವೃತ್ತದಲ್ಲಿ ಹಾಕಿಕೊಂಡು ಯಾರು ಎಷ್ಟು ಗೋಲಿಯನ್ನು ಗೆಲ್ಲುತ್ತಾರೋ ಎಂಬುದು ಅದರಲ್ಲಿ ಆ ನಡೆಯುತ್ತಿತ್ತು ಹಾಗೆಯೇ ಗೋಲಿ ಆಡುವಾಗ ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಆಡುತ್ತಿದ್ದೆವು ಅದರಲ್ಲಿ ಮೋಸವು ಇರುತ್ತಿತ್ತು ಮತ್ತು ಜಾಣತನವೇ ಇರುತ್ತಿತ್ತು ಆ ಗೋಲಿ ಆಟವು ತುಂಬ ಆಡುತಿದ್ದೆವು ಅದರಂತೆ ಲಗೋರಿ ಸಹ ಲಗೋರಿ ಆಟ ಅಂತೂ ತುಂಬ ಮಜಕರವಾಗಿತ್ತು ಹಾಗೂ ದೈಹಿಕವಾಗಿಯೂ ಅದು ತುಂಬ ಚೆನ್ನಾಗಿತ್ತು ಹಾಗೆಯೇ ಲಗೋರಿ ಆಡೋವಾಗ ಒಬ್ಬರಿಂದ ಒಬ್ಬರು ಬಾಲನ್ನು ಎಸೆಯುತ್ತಾ ಒಂದು ಕಲ್ಲನ್ನು ಇಟ್ಟು ಆ ಕಲ್ಲಿಗೆ ಹೊಡೆದು ಒಬ್ಬರಿಂದ ಒಬ್ಬರು ಬಾಲನ್ನು ಎಸೆಯುತ್ತಾ ಓಡಾಡಿಸುತ್ತಾ ಆಡುತ್ತಿದ್ದೆವು ಇದು ಕೂಡ ದೈಹಿಕವಾಗಿ ತುಂಬ ಚೆನ್ನಾಗಿತ್ತು ಹಾಗೆಯೇ ತಮ್ಮ ತ ಅವರವರ ಮನೆಯಲ್ಲಿ ಅಕ್ಕಂದಿರ ಜೊತೆಗೆ ಕುಂಟಬಿಲ್ಲೆ ಆಗಿರಬಹುದು ಕಲ್ಲು ಆಟ ಆಗಿರಬಹುದು ಕಣ್ಣಾ ಮುಚ್ಚಾಲೆ ಕೈ ಕೈ ಜೋಡಿ ಹಲವು ಆಟಗಳಿವೆ ಹಾಗೆಯೇ ಶಾಲೆಯಲ್ಲಿ ಬಂದರೆ ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ಕ್ರಿಕೆಟ್ ಆಟವಂತೂ ಇದಂತೂ ರೋಮಾಂಚನಕಾರಿ ಹಾಗೂ ಕಬಡ್ಡಿಯೂ ಕೂಡ ಖೊ ಖೊ ಕಬಡ್ಡಿ ಆಟದಲ್ಲಿ ನಾವು ಹಲವು ದಿನಗಳು ಕಳೆದೆವು ಎರಡು ಮೂರು ವರ್ಷ ಅದರಲ್ಲೇ ಕಳೆದೆವು ಕಬಡ್ಡಿ ಆಟದಲ್ಲಿ ಜಿಲ್ಲಾ ಮಟ್ಟದವರೆಗೂ ಹೋಗಿದ್ದೆವು ಹಾಗೆಯೇ ಕ್ರಿಕೆಟ್ ಈಗಲೂ ಆಡುತ್ತೇವೆ ಮುಂದೂ ಆಡುತ್ತೇವೆ ಹಾಗೇ ಕಳ್ಳ ಪೊಲೀಸ್ ಆಟ ಇದೆಂದರೆ ಎಲ್ರಿಗೊತ್ತು ಕಳ್ಳ ಪೊಲೀಸ್ ಆಟ ಹಾಗೆಯೇ ವಾಲಿಬಾಲ್ ಫುಟಬಾಲ್ ಮುಂತಾದ ಆಟಗಳನ್ನು ಆಡುತ್ತಿದ್ದೆವು ಈ ಆಟದಲ್ಲಿ ದೈಹಿಕವಾಗಿ ಚೆನ್ನಾಗಿದ್ದೆವು ಹಾಗೂ ಒಳ್ಳೆಯ ಆಟವಾಗಿತ್ತು ಈ ಆಟವು ಆಡಲು ಇನ್ನೂ ಪ್ರೋತ್ಸಾಹಿಸುತ್ತದೆ ಆಟ ಮತ್ತೆ ಆಡಬೇಕು ಎನಿಸುತ್ತದೆ ಈ ಆಟವೊಂದಿದ್ದರೆ ಬೇರೆ ಏನಿಲ್ಲ ಆಟದ ಜೊತೆಗೆ ಪಾಠವು ತುಂಬ ಮುಖ್ಯವಾಗಿರುತ್ತದೆ